ಹಲೋ ಹಲೋ ಸರ್ರ ನಂಗೆ ಸ್ವಲ್ಪ ರೀ ತಲೆನೋವ್ ಸರ್ ರೀ ನಾನು ಮನೆಗ್ ಹೋತ್ನ್ ಸರ್ರ ಸರ್ರ ಇಲ್ಲಿ ಕೆಲಸ ಮಾಡಕ್ಕೆ ಆಗವಲ್ತ್ರೀ ಸರ್ರ ನಾನು ಮನೆಗ್ ಹೋತ್ನ್ ಸರ್ರ ಇಲ್ರೀ ಇಲ್ಲ ರೀ ಸರ್ರ ನಮಗೆ ನೀವು ಇದಾದ್ರೂ ಮಾಡಿ ಕೊಡ್ವಲ್ ಸರ್ರ ಇಲ್ಲ ಇಲ್ಲ ಸರ್ ನನಗೆ ಆಗೋಂಗಿಲ್ಲ ರೀ ಕೆಲಸ ನಾನು ಹೋಗುತ್ತೇನೆ ಸರ್ರ ಹಾಂ ಸರಿ ಹಿಂಗೇಳಿ ಸರ್

ಆಯ್ತು ಸರ್ರ ನೀವು ಹೇಳೋದ್ ಕರೆಕ್ಟ್ ಐತ್ರಿ ಸರ್ ಕರೆ ನನಗೆ ಇಲ್ಲಿ ಆಗುವಲ್ದು ಸರ್ ಇದು ಕೆಲಸ ಮಾಡಕ್ಕೆ ನೀವು ಹೆಂಗ್ ಹೇಳ್ತೀರೋ ಸರ್ ಹಂಗೆ ರೀ ಕರೆ ನನ್ಗೆ ಇಲ್ಲಿ ಕೆಲಸ ಮಾಡಕ್ಕೆ ಆಗುವಲ್ದು ಸರ್ ಹೆಂಗೆ ಮಾಡುವುದು

ಆಯ್ತು ಆಯ್ತು ಹಾಂ ಹಾಂ ಹಾಂ ಓಕೆ ಓಕೆ ಸರ್